ನಾನು ಈಗ ಮೊಬೈಲ್ ಬಗ್ಗೆ ಆಗ್ತಾ ಇರೋ ಒಳ್ಳೆದನ್ನು ಬಿಟ್ಬಿಟ್ಟು ಕೆಟ್ಟದನ್ನು ಮಾತನಾಡ್ತೀನಿ ಏನು ಗೊತ್ತ ಈಗ ಎಲ್ಲಾರ ಕೈಯಲ್ಲೂ ಮೊಬೈಲ್ ಇರುತ್ತೆ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಿದ ತಕ್ಷ್ಣ ಮೊಬೈಲ್ ಕೇಳ್ತಾರೆ ಅವರು ಊಟ ಕೇಳ್ತಾರೋ ತಿಂಡಿ ಕೇಳ್ತಾರೋ ನೀರು ಕೇಳ್ತಾರೋ ಗೊತ್ತಿಲ್ಲ ಅಮ್ಮ ಮೊಬೈಲ್ ಕೊಡಮ್ಮ ಅಮ್ಮ ಮೊಬೈಲ್ ಕೊಡಮ್ಮ ಅಂತಾರೆ ಈಗ ಏನಾಗೋಗಿದೆ ನಮ್ಮ ಪರಿಸ್ಥಿತಿ ಅಂತೆಂದ್ರೆ ಹುಟ್ಟಿದ ತೊಟ್ಲಲ್ಲಿರೋ ಮಗುಗೆ ಹುಟ್ಟಿದ ತಕ್ಷ್ಣ ಮೊಬೈಲ್ ಹಾಕಿದ್ರೆ ಆರಾಮಾಗಿ ನಿದ್ದೆ ಮಾಡ್ತವೆ ಅದ್ರಲ್ಲಿ ಏನಾಗುತ್ತೆ ಎಲ್ಲವು ಒಳ್ಳೆದು ಅಂತಲು ಯಾರು ನೋಡಲ್ಲ ಮಕ್ಳ್ ಕೈಗೆ ಮೊಬೈಲ್ ಕೊಟ್ಬಿಟ್ರೆ ತಾಯಂದ್ರಿಗೆ ಒಂದು ಅಡ್ವಾಂಟೇಜ್ ಏನಂತೆಂದ್ರೆ ಮೊಬೈಲ್ ಮಗು ಕೈ ಕೊಟ್ರೆ ಮಗು ಪಾಡ್ಗೆ ಮಗು ಮೊಬೈಲ್ ನೋಡ್ಕೊಂಡಿರತ್ತೆ ನನ್ನ ಪಾಡ್ಗೆ ನಾನು ಸೀರಿಯಲ್ ನೋಡ್ಬೋದು ಅನ್ನೋದೆ ಮೊಬೈಲ್ ಇಂದ ಕಲಿತಿರೋವಂಥದ್ದು ಆದರೆ ಅದು ಮಗು ಬ ಮೇಲೆ ಎಷ್ಟು ಕೆಟ್ಟು ಪರಿಣಾಮ ಬೀರತ್ತೆ ಅಂತೆಂದ್ರೆ ಇವಾಗ ಏನೊ ಮಾಡ್ತಾ ಇರ್ತಾನೆ ಅವನು ಒಳ್ಳೆದು ಅಂತು ಯಾರು ನೋಡಲ್ಲ ಮಾ ಅದು ಓಡ್ಸ್ಕೊಂಡು ಹೋಗಿ ಯಾರ್ಗೋ ಹೋಡಿತಾ ಇರುತ್ತೆ ಮಗು ಚಪ್ಪಾಳೆ ತಟ್ಕೊಂಡು ನಗುತ್ತಾ ಇರತ್ತೆ ಆದ್ರೆ ತಾಯಿಗೆ ಅದ್ರ ಬಗ್ಗೆ ಗಮ್ನವೇ ಇರೋಲ್ಲ ಮೊಬೈಲ್ ಕೊಟ್ಟಿದಿವಲ್ಲ ಬಿಡು ಮಗು ಹೆಂಗೋ ಇರುತ್ತೆ ಅಂತ ಆದರೆ ಮೊಬೈಲಿಂದ ಮಗು ಬ್ರೈನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಮತ್ತೆ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅದನ್ನು ತಂದೆ ತಾಯಿ ಆಗಿರೋರು ತಿಳ್ಕೊಳ್ಬೇಕು ಈ ಮೊಬೈಲು ಕೀಪ್ಯಾಡ್ ಇದ್ದಾಗೆಲ್ಲ ಚೆನ್ನಾಗಿ ಇತ್ತು ಮತ್ತು ಇವಾಗ ಬಂದಿರೋದು ಎಲ್ಲವು ವಾಟ್ಸ್ಆ್ಯಪು ಅದು ಇದು ಅಂತ ಎಲ್ಲ ಇದೆಯಲ್ಲ ಅದ್ರಲ್ಲಿ ಯೂಟ್ಯೂಬು ಅದ್ರಲ್ಲಿ ಹಾಕಿ ಕೊಟ್ಬಿಟ್ರೆ ಚಿಕ್ಕ್ ಮಕ್ಳಿಂದ ಮುದುಕುರ್ವರ್ಗುನು ಯಾರದ್ರೂ ಹೋಗೋರು ಇವ್ರ್ಗೆ ಏನಾಗೋಗಿದೆ ಅಂತ ಅಂದ್ಕೊಂಡು ಹೋಗ್ಬೇಕು ಆ ಥರ ನೋಡಿ ನಗ್ತಾ ಇರ್ತಾರೆ ಆದರೆ ಬೇರೆಯವರ ಕಡೆ ಗಮ್ನವೇ ಇರೋಲ್ಲ ಅವ್ರಿಗೆ ಅದರಿಂದ ಮೊಬೈಲಿಂದ ಜನರ ಸಂಪರ್ಕವೂ ಕಡ್ಮೆ ಆಗಿ ಹೋಗಿತ್ತು ಈ ಮೊಬೈಲ್ ಇಲ್ದೆ ಇರೋವಾಗ ಒಬ್ರ್ಗೊಬ್ರು ಸಂಪರ್ಕ ಚೆನ್ನಾಗಿ ಇತ್ತು ಏನಾದ್ರೂ ಮಾತಾಡ್ಕೊಂಡು ಕೂತ್ಕೊಳ್ತಾ ಇದ್ರು ಈಗ ಮೊಬೈಲು ಬಂದಿರೋದ್ರಿಂದ ನಾಲ್ಕು ಜನ ಇರ್ತಾರೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ಮೊಬೈಲ್ಗಳು ಇಟ್ಕೊಂಡು ನೋಡ್ಕೊಂಡು ಅವ್ರವ್ರ ಪಾಡ್ಗೆ ಅವ್ರು ಹುಚ್ಚರ ಥರ ನಗ್ತಾ ಇರ್ತಾರೆ ಆದ್ರಿಂದ ಈ ಮೊಬೈಲ್ ನಂತು ಯಾರು ಯೂಸ್ ಮಾಡ್ಬೇಡ್ರಿ ಮೊಬೈಲಿಂದ ನಮ್ಗೆ ಆಗೋ ಲಾಭಕ್ಕಿಂತ್ಲೂ ಆಗ್ತಾ ಇರೋ ನಷ್ಟಗಳೇ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಏನು ಆಗ್ತಾ ಇದೆ ಮೊಬೈಲ್ ಇಲ್ದೆ ಇದ್ದಾಗ ಮುಂಚೆ ಕರೆಕ್ಟಾಗಿ ಅವ್ರ ಅವ್ರ ಮನೆಗಳಲ್ಲಿ ಅವ್ರ ಅವ್ರ ಸೊಸೆಗಳು ಮಕ್ಳು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು ಈ ಮೊಬೈಲಿಂದ ಎಷ್ಟು ಹಾಳು ಆಗ್ತಾ ಇದೆ ಎಷ್ಟು ಜನ ಸಂಸಾರ ಹಾಳಾಗ್ತಾ ಇದೆ ಅಂದ್ರೆ ಅತ್ತೆ ಮನೆನಲ್ಲಿ ಏನೋ ಒಂದು ವಿಷ್ಯ ಆಯ್ತು ತಕ್ಷ್ಣ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾರೆ ಅಮ್ಮ ನಮ್ಮ ಮನೆಲ್ಲಿ ಹಿಂಗಾಯ್ತು ಅಂತ ಅದೇ ಮೊಬೈಲ್ ಇಲ್ದೆ ಇರುವಾಗ ಯಾವಾಗ್ಲೋ ಆರು ತಿಂಗ್ಳಗೆ ಬರೋರು ಅಷ್ಟು ಹೊತ್ತಿಗೆ ಆ ವಿಷ್ಯ ಮರ್ತ್ ಹೋಗ್ತಾ ಇದ್ರು ಅವಾಗ ಏನು ಹೇಳೋಕ್ಕು ಆಗ್ತಾ ಇರ್ಲಿಲ್ಲ ಬಂದಿದ್ದ ಖುಷಿಯಲ್ಲಿ ಒಂದು ನೋಡ್ಕೊಂಡೋಗ್ತಾ ಇದ್ರು ಮತ್ತೆ ಇವಾಗ ನಾವು ಯಾರೋ ಅಕ್ಕ ತಂಗಿರು ಬರ್ತಾರೆ ಅಂತಂದ್ರೆ ತಿಂಗ್ಳಿಗೆ ಒಂದು ಸಲವೋ ಆರು ತಿಂಗ್ಳಿಗೆ ಒಂದು ಸಲ ಬರೋರು ತುಂಬಾ ಖುಷಿ ಪಡ್ತಾ ಇದ್ವಿ ಈ ಮೊಬೈಲ್ ಬಂದಿರೋದ್ರಿಂದ ಎಷ್ಟು ಕೆಟ್ಟು ಹೋಗಿದ್ದಾರೆ ಜನ ಅಂದ್ರೆ ಅವ್ರು ಬರ್ತಾ ಇದ್ದಾರಲ್ಲ ಅನ್ನೋ ಖುಷಿಯೇ ಹೊರಟು ಹೋಗಿದೆ ನಮ್ಗೆ ಏನಕ್ಕೆ ಅಂತಂದ್ರೆ ಈಗ ಬೆಳಿಗ್ಗೆರ್ಗೂ ನೆನ್ನೆವರ್ಗೂ ನಡ್ದಿರೋ ವಿಷಯಯೆಲ್ಲ ಫರ್ಸ್ಟೆ ಹೇಳ್ಬಿಟ್ಟಿರ್ತಾರೆ ಇನ್ನು ಬಂದ ಹೊಸ್ದಾಗಿ ಏನು ಇರತ್ತೆ ಮಾತ್ನಾಡೋದು ಬಂದ ಆಯ್ತ ಕಾಫಿ ಕುಡ್ದಾ ತಿಂಡಿ ತಿಂದಾ ಮತ್ತೆ ಅವರ ಅಮ್ಮನ ಪಾಡ್ಗೆ ಅಮ್ಮ ಮೊಬೈಲ್ ನೋಡು ಮಗಳ ಪಾಡ್ಗೆ ಮೊಬ ಮಗಳು ಮೊಬೈಲ್ ನೋಡು ಅಯ್ಯೋ ಅಲ್ಲಂಗೆ ಆಯ್ತು ಅಂತೆ ಇಲ್ಲಿಂಗೆ ಆಯ್ತು ಅಂತೆ ಅಂತ ಅದೇ ಮೊಬೈಲ್ ಇಲ್ದೆ ಇದ್ರೆ ಎಲ್ಲರೂ ಚೆನ್ನಾಗಿ ಇರ್ತಾರೆ ಎಲ್ಲವೂ ಚೆನ್ನಾಗೆ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಯಾರೋ ಒಬ್ಬ ಮಗ ಕಾಲೇಜ್ಗೆ ಹೋಗ್ತಾ ಇರ್ತಾನೆ ನಾನು ಈ ಸಲ ಅಂತು ಮೊಬೈಲ್ ಕೊಡಿಸಿದ್ರೇನೆ ನಾನು ಕಾಲೇಜ್ಗೆ ಹೋಗೋದು ಇಲ್ಲಾಂದ್ರೆ ನಾನು ಹೋಗೋಲ್ಲ ನೀವು ಅದಕ್ಕೆ ಅಮ್ಮ ಏನು ಮಾಡ್ತಾರೆ ಯಾವ್ದೋ ಸಂಘದಲ್ಲೋ ಎಲ್ಲೋ ಅಲ್ಲೋ ಇಲ್ಲೋ ಸಾಲ ವಾಲ ಮಾಡಿ ಆದ್ರೂ ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಎಲ್ಲಿದ್ದೀವಿ ಎಲ್ಲಿ ಬರ್ತಾ ಇದ್ದೀವಿ ಅನ್ನೋದಕ್ಕೊಡಿಸ್ತಾ ಇದ್ರು ಈಗ ಏನು ಆಗಿ ಹೋಗಿದೆ ಅಂದರೆ ಎಲ್ಲಾರ್ಗು ಇಪ್ಪತ್ತು ಸಾವ್ರ ಮೊಬೈಲೇ ಬೇಕು ದೊಡ್ಡ ಮೊಬೈಲೇ ಬೇಕು ಇನ್ನೊಂದು ಅದ್ರಲ್ಲಿ ಹಾಕೋ ಸಿಮ್ಗಳಿಂದ ಹಿಡ್ಡು ಜನ ಕೆಟ್ಟು ಹೋಗಿದ್ದಾರೆ ಕರೆಕ್ಟ್ ಆಗಿ ಇತ್ತು ಅವ್ನು ಯಾರೋ ಫ್ರೀಯಾಗಿ ಸಿಮ್ ಕೊಡ್ತೀನಿ ಅಂತ ಅಂಬಾನಿ ಬಿಟ್ಟ ಅವ್ನ ಕಂಪ್ನಿನ ಅವ್ನು ದೊಡ್ಡದು ಮಾಡ್ಕೊಳಕ್ಕೆ ಜನಗಳ್ನೆಲ್ಲ ಹಾಳು ಮಾಡ್ದ ಆದ್ರಲ್ಲಿ ಹೋಗಿ ಕ್ಯೂ ನಿತ್ಕೊಂಡು ಹೋಗಿ ಆ ಸಿಮ್ ತೊಗೊಂಬಂದು ಹಾಕ್ಕೊಂಡು ಅದ್ರಲ್ಲೆಲ್ಲ ಇದು ಮಾಡ್ತಾರೆ ಮತ್ತು ಇನ್ನೊಂದೇನಾಗಿದೆ ಮೊಬೈಲ್ ಇದು ಮೊಬೈಲ್ ಇಲ್ದೆ ಇರೋವಾಗ ಚೆನ್ನಾಗಿದ್ರು ವಯಸ್ಸು ಹುಡುಗ್ರು ಅಷ್ಟೇ ಎಲ್ಲಾರೂ ಅಷ್ಟೇ ಮೊಬೈಲ್ ಇಟ್ಕೊಂಡು ಇರ್ತಾರೆ ಯಾವನೋ ಒಂದು ಮೆಸೇಜ್ ಮಾಡ್ತಾನೆ ಸಾರ್ ನೀವು ಈ ಬ್ಯಾಂಕಲ್ಲಿ ಲೋನ್ ಕೊಡ್ತಾ ಇದ್ದೀವಿ ಬೇಕಾ ಅಂತ ಅಪ್ಪ ಅಮ್ಮಗೆ ಗೊತ್ತಿರೋಲ್ಲ ಈ ಮೊಬೈಲ್ ಕೈಯಲ್ಲಿಡ್ಕೊಂಡು ಇರ್ತಾರೆ ಯಾವ್ದನ್ನ ಎರಡನ್ನು ಒತ್ತಿ ಮೂರನ್ನು ಒತ್ತಿ ಅಂತಾರೆ ಅವ್ರು ಅದನ್ನು ಒತ್ತುತ್ತಾರೆ ತಕ್ಷ್ಣ ಇವ್ರ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ ಅದ್ರಿಂದ ಏನು ಆಗುತ್ತೆ ನಾಳೆ ದಿವ್ಸ ಅವರು ಕಟ್ದೆ ಏನೋ ಮಾಡ್ಕೊಂಡು ಏನೋ ಹಾಳಾದಾಗ ಅಪ್ಪ ಮಾತ್ರ ಬರ್ತಾರೆ ಕೇಳಕ್ಕೆ ಅದೇ ಮೊಬೈಲ್ ಇಲ್ದೆ ಇದ್ರೆ ಈ ಯಾವ ಅನಾಹುತಗಳು ಆಗೋಲ್ವ ಇದ್ರಿಂದ ಅವರ್ಗು ಪ್ರಾಬ್ಲಮ್ ಇಲ್ಲ ಇವ್ರ್ಗೂ ಪ್ರಾಬ್ಲಮ್ ಇಲ್ವ ಕರೆಕ್ಟ್ ಆಗಿರೋರು ಆದ್ರೆ ಕೀಪ್ಯಾಡ್ ಮೊಬೈಲ್ ಏನಕ್ಕೆ ಅಂತಂದ್ರೆ ಎಲ್ಲೋ ಹಿಂಗೆ ಇದ್ದೀವಿ ಬರ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜ್ಗೋಸ್ಕರ ಬೇಕು ಅಷ್ಟೇ ಅದನ್ನು ಬಿಟ್ರೆ ಯೂಟ್ಯೂಬ್ ನೋಡು ಅರ್ಧ ಹಾಳು ಆಗ್ತಾ ಇದ್ದಾರೆ ಮಗು ಒಳಗಡೆ ರೂಮಲ್ಲಿ ಓದ್ಕೊಳ್ತ ಇದ್ದಾನೆ ನನ್ಬ ಮಗ ಅಂತ ಅಂದ್ಕೊಂಡು ಇರ್ತಾರೆ ಅಂದ್ಕೊಂಡು ಇರ್ತೀವಿ ನಾವು ಪೇರೆಂಟ್ಸ್ ಆಗಿರೋರು ಆದರೆ ಅವನು ಹೋದ್ರೆ ನೋಡಿದ್ರೆ ಅಲ್ಲಿ ಯೂಟ್ಯೂಬು ಅದು ಇದು ಒನ್ ಮಾಡ್ಕೊಂಡು ನೋಡ್ಬಾರ್ದೆ ಇರೋವಂತದ್ದನ್ನೆಲ್ಲ ನೋಡ್ತಾ ಖುಷಿ ಪಡ್ಕೊಂಡು ಇರ್ತಾರೆ ಆ ಮೊಬೈಲಿಂದಲೇ ಮೆಂಟಲ್ ಥರ ಆಗಿ ಹೋಗಿರೋರು ಇದ್ದಾರೆ ಆದ್ರೆ ನೀವು ಒಂದು ದಿವ್ಸ ಮೊಬೈಲ್ ಕಿತ್ಕೊಂಡ್ರು ಹೋಗಿ ಹೋಗಿ ನಿನಗೆ ಕೊಡೋಲ್ಲ ಮೊಬೈಲು ಅಂತಂದ್ರೆ ನಾಳೆ ಅವ್ನು ಕಾಲೇಜ್ಗೆ ಹೋಗೋಲ್ಲ ನೀನ್ ಮೊಬೈಲ್ ಕೊಡು ನಾನು ಹೋಗ್ತಿನಿ ಕಾಲೇಜ್ಗೆ ಇಲ್ಲಾಂದ್ರೆ ನಾನು ಹೋಗೋಲ್ಲ ಇಲ್ಲ ಅದ್ರಿಂದ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ತಂದೆ ತಾಯಿಗೆ ಮನ್ಶಾಂತಿ ಹಾಳು ಆಗ್ತಾ ಇದೆ ಮತ್ತೆ ಇನ್ನೊಂದು ಏನೋ ಇರುತ್ತೆ ಇಂಪಾರ್ಟೆಂಟು ಇವಾಗ್ ಎಲ್ಲಾ ಈ ಕೋವಿಡ್ ಬಂದಾಗಿಂದ ಆನ್ಲೈನ್ ಕ್ಲಾಸು ಅಂತ ಅದ್ರಿಂದ ಅರ್ಧ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ ಮಕ್ಳು ಎಲ್ಲಾನು ಏನಕೆ ಅಂತಂದ್ರೆ ಮೊಬೈಲಲ್ಲಿ ಮೆಸೇಜ್ ಕಳ್ಸೋದು ನಾವು ಅಷ್ಟ್ ಫೀಸ್ ಕಟ್ಟಿ ಏನು ಸುಖ ಇರತ್ತೆ ಏನೋ ಒಂದು ಕ್ಲಾಸ್ಗ್ ಸೇರ್ಸಿರ್ತಿವಿ ಅದನ್ನ ಆನ್ಲೈನಲ್ ಕಲ್ಸಿದ್ದೀವಿ ನೋಡ್ರಿ ಸರಿ ಆ ತಂದೆ ತಾಯಿಗ್ ಆನ್ಲೈನಲ್ ನೋಡೋಕ್ ಬರಲ್ಲ ಅದನ್ ಎತ್ಕೊಂಡ್ ಇನ್ನೊಬ್ರತ್ರ ಓಗ್ತಾರೆ ಅವ್ರ್ ನನ್ಗ್ ಇವಾಗ್ ಟೈಮ್ ಇಲ್ಲ ಓಗ್ರಿ ಅಂತಾರೆ ಅದೇ ಏನಾದ್ರೂ ಎದುರು ಬದ್ರಾಗ್ ಕುತ್ಕೊಂಡ್ ಎಷ್ಟ್ ಆಗುತ್ತೋ ಅಷ್ಟೇ ಕಲಿಲಿ ಇವತ್ ನಮ್ ಮಗುನ ಸಾವ್ರಾರು ಲಕ್ಷಾಂತರ್ರುಪಾಯಿ ಕಟ್ಟಿ ಸ್ಕೂಲ್ಗ್ ಕಳ್ಸಿ ಆನ್ಲೈನು ಮೊಬೈಲು ಇರೋರು ಮೊಬೈಲಲ್ ಕಳ್ಸಿದ್ರೆ ಕೂಲಿ ಮಾಡ್ಕೊಂಡ್ ತಿನ್ನೋರು ಮಕ್ಳನ್ ಕಳಿಸ್ತಾ ಇರ್ತಾರೆ ಅವ್ರ್ ಯಾವ್ ತರ ಕಳ್ಸ್ತಾರೆ ಮಕ್ಳಿಗೆ ಅವ್ರತ್ರ ಮೊಬೈಲೆ ಇರಲ್ಲ ಮೊಬೈಲ್ ಆಪ್ರೇಟ್ ಮಾಡಕ್ ಬರಲ್ಲ ಅದ್ರಿಂದ ಸ್ಕೂಲ್ಗ್ಲವರಾಗ್ಲಿ ಯಾರೇ ಆಗ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ದೆ ಇರೋದೆ ಒಳ್ಳೇದು ಅನ್ಸುತ್ತೆ ಯಾಕ್ ಅಂದ್ರೆ ಮೊಬೈಲಿಂದ ಕೆಟ್ಟದ್ದೇ ಆಗ್ತಾ ಇರೋದ್ ಜಾಸ್ತಿ ಇದೆ ವಿನಹ ಒಳ್ಳೆದ್ ಅಂತು ಆಗಲ್ಲ ಮಕ್ಳಿಗೆ ರೈಮ್ಸ್ ಹಾಕ್ಬಿಟ್ಟು ನನ್ ಮಗು ರೈಮ್ಸ್ ಹಾಕಿಲ್ಲ ಅಂದ್ರೆ ಊಟನೆ ತಿನ್ನಲ್ಲರಿ ಮೊಬೈಲ್ ಕೊಟ್ರೇನೆ ನಮ್ಮಗು ಊಟ ಮಾಡೋದು ಅಂತಾರೆ ಆದ್ರೆ ಆ ಮೊಬೈಲಿಂದ ಆಗ್ತಾ ಇರೋ ಅನಾಹುತ ಎಂಗ್ ಆಗುತ್ತೆ ಅಂದ್ರೆ ಕಣ್ಣು ಬೇಗ ಹೋಗುತ್ತಾ ಕಿವಿ ಬೇಗ ಇದಾಗತ್ತಾ ಕಿವಿಗ್ ವಾಕ್ನ ಇದ್ ಹಾಕ್ ಬಿಡ್ತಾರೆ ಹೆಡ್ಫೋನ್ಸ್ ಹಾಕ್ ಕೊಟ್ಬಿಡ್ತಾರೆ ನಮ್ ಮಗು ಆಟ ಆಡ್ಕೊಂಡು ಎಷ್ಟು ಏನ್ ಎಮ್ಮೆಯಿಂದ ಏಳ್ಕೊಂತಾರೆ ಅಪ್ಪ ಅಮ್ಮ ಏನ್ ಅಂತಂದ್ರೆ ಅಯ್ಯೋ ನೀವು ಮೊಬೈಲಲ್ ನಮ್ ಮಗು ಮೊಬೈಲ್ ಇಲ್ಲಾಂದ್ರೆ ಊಟ ಮಾಡಲ್ಲರಿ ಮೊಬೈಲ್ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗ್ ಡ್ಯಾನ್ಸ್ ಮಾಡುತ್ತೆ ಅಂತಾರೆ ಆದ್ರೆ ಅಪ್ಪ ಅಮ್ಮನ್ಗ್ ಗೊತ್ತಿರಲ್ಲ ನಮ್ ಮಗು ಈ ಮೊಬೈಲಿಂದ ಕಣ್ ಹಾಳ್ ಆಗ್ತಾ ಇದೆ ಬ್ರೈನ್ ಹಾಳ್ ಆಗ್ತಾ ಇದೆ ಇದಕ್ಕೆಲ್ಲ ತೊಂದ್ರೆ ಆಗ್ತಾ ಇದೆ ಅನ್ನೋದೆ ಮರ್ತ್ ಓಗ್ಬಿಟ್ಟಿದ್ದಾರೆ ಏನೋ ಖುಷಿ ನಮ್ ಮಗನ್ಗೆ ನಲ್ವತ್ತ್ ಸಾವ್ರದ್ ಮೊಬೈಲ್ ಕೊಡ್ಸಿದ್ದೀನಿ ಐವತ್ತು ಸಾವ್ರದ್ ಮೊಬೈಲ್ ಕೊಡ್ಸಿದ್ದೀನಿ ಇವ್ನ್ ಒಬ್ಬ ಮಾಡ್ದ ಇವ್ನ್ ಫ್ರೀ ಸಿಮ್ ಕೊಡ್ತಾನೆ ಅಂದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ ಪ್ಯಾಕೆಜ್ ಕೊಡ್ತಾನೆ ಅದ್ರಿಂದ ಏನ್ ಮಾಡ್ತಾರೆ ಸಾಲ ವಾಲ ಮಾಡ್ಲಿ ಕೂಲಿ ಮಾಡ್ಲಿ ಅಪ್ಪ ಅಮ್ಮ ಓಗಿ ತೋಟ್ದಲ್ ಕೆಲ್ಸ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮನ್ಗೆ ಗೊತ್ತಿರಲ್ಲ ಇದು ಯಾವ್ ಮೊಬೈಲು ಎಂತ ಮೊಬೈಲು ಅಂತ ಆದ್ರೆ ಮಕ್ಳಿಗೆ ಮೊಬೈಲ್ ಕೊಡ್ಸ್ಬೇಕು ನಮ್ ಪಾಡ್ ಎಂಗೆ ಆಗ್ ಹೋಗ್ಲಿ ಮಕ್ಳ್ಗ್ ಬೇಕು ನಾವು ಕೊಡ್ಸ್ಬಿಡ್ಬೇಕು ಸಾಲ ಆದ್ರು ಪರ್ವಾಗಿಲ್ಲ ತಗೋ ಕೊಡ್ಸು ಮಾಡು ಅಷ್ಟೇನೆ ಅದ್ರಿಂದ ಇನ್ ಮುಂದೆ ಆದ್ರುನು ಮೊಬೈಲ್ನ ಜಾಸ್ತಿ ಉಪಯೋಗ್ಸೋಕ್ ಏಳ್ಬೇಡ್ರಿ ಜಾಸ್ತಿ ಕೊಡ್ಸೋಕು ಹೋಗ್ಬೇಡ್ರಿ